ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಅನೇಕ ರೀತಿಯ ಸರ್ಕಾರಿ ಸ್ಕೀಮ್ಗಳು ಯಾವುವೆಂದರೆ ವಾಜಪೇಯಿ ಆರೋಗ್ಯ ಶ್ರೀ ಯೋಜನೆ ಯಶಸ್ವಿನಿ ಯೋಜನೆ ರಾಷ್ಟ್ರೀಯ ಸ್ವಾಸ್ತ್ಯ ಬಿಮಾ ಯೋಜನೆ ಜನನಿ ಶಿಶು ಸುರಕ್ಷಾ ಯೋಜನೆ ಸುವರ್ಣ ಆರೋಗ್ಯ ಚೈತನ್ಯ ಯೋಜನೆ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಇವೆಲ್ಲವನ್ನು ನಾವು ನೋಡ್ಬೋದು ನನಗೆ ಈ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಹೇಗೆ ತಿಳಿಯುತ್ತೇನೆಂದರೆ ಆರೋಗ್ಯ ವಿಭಾಗದಲ್ಲಿ ಕೆಲಸ ಮಾಡುವ ಅನೇಕ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅದರ ಯೋಜನೆಯ ಲಾಭವನ್ನು ವಿವರಿಸುತ್ತಾರೆ ಆ ಯೋಜನೆಗೆ ಹೇಗೆ ಅಪ್ಲೈ ಮಾಡುವುದು ಅದರ ಬಗ್ಗೆಯೂ ಕೂಡ ವಿವರಿಸುತ್ತಾರೆ ನಾವು ಅವರಿಂದ ಮುಖಾಂತರವು ಕೂಡ ಯೋಜನೆಯ ಲಾಭವನ್ನು ಪಡೀಬಹುದು ಅಲ್ಲದೆ ನಾನು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ವಿಚಾರಿಸಿ ವಿಷಯವನ್ನ ತಿಳಿದು ಅದಕ್ಕೆ ಬೇಕಾದ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ನಮಗೆ ಉಪಯೋಗ ಆಗುವಂತಹ ಸರ್ಕಾರಿ ಸ್ಕೀಮ್ಗಳಿಗೆ ನಾನು ಅಪ್ಲೈಯನ್ನ ಮಾಡುತ್ತಿದ್ದೆ